ಹಲೋ ನಮಸ್ಕಾರ ನನ್ನ ಹೆಸರು ಗುರುರಾಜ್ ಅಂಥೇಳಿ ಸಾಕು ಪ್ರಾಣಿಗಳು ಅಂದರೆ ನಿಮ್ಗೆ ಇಷ್ಟ ಅಂಥೇಳಿ ಒಂದು ಪ್ರಶ್ನೆ ಕೇಳಿದರೆ ಹೌದು ನನಗೆ ಸಾಕು ಪ್ರಾಣಿ ಅಂದ್ರೆ ಬಹಳ ಇಷ್ಟ ಅದರಾಗ ನನಗೆ ಬಹಳ ಪ್ರೀತಿ ಅಂತ ಹೇಳಿದ್ರೆ ನನಗೆ ನಾಯಿಗಳು ಅಂದ್ರೆ ನನಗೆ ಬಹಳ ಇಷ್ಟ ನಾಯಿ ಆಗಿರ್ಬೋದು ಆಮೇಲೆ ಬೆಕ್ಕು ಆಗಿರ್ಬೋದು ನನಗೆ ಬಹಳ ಕುರಿ ಮೇಲೆ ಬಹಳ ಪ್ರೀತಿ ನಾನು ಸುಮಾರು ನಾನು ಒಣ್ಣೆತ್ತ ಇದ್ದಾಗ ನಾನೊಂದು ಹೆಣ್ಣು ಕರಿ ನಾಯಿಯನ್ನು ಸಾಕಿದ್ದೆ ಅದಕ್ಕೆ ನಾನು ಕರೆವ್ವ ಅಂತ ಹೆಸ್ರು ಇಟ್ಟಿದ್ದೆ ಅದು ಎಷ್ಟು ಬ್ಯುಟಿಫುಲ್ ಆಗಿತ್ತು ಅಂಥೇಳಿದ್ರೆ ನಾವೊಂದು ಏನೋ ಒಂದು ಒಂದು ನಾವು ಪೊಲೀಸ್ ಕ್ವಾಟ್ರಸ್ನಲ್ಲಿ ಫಸ್ಟಿಗೆ ನಾವು ಗರಗ್ ಅಂತ ಊರೊಳಗೆ ಧಾರವಾಡ ಜಿಲ್ಲಾ ಒಂದು ಹಳ್ಳಿ ಅದು ಆ ಊರಾಗ ಇದ್ದಾಗ ಆ ಕರಿನಾಯಿಯನ್ನ ನಾನು ಸಾಕಿದ್ದೆ ನಮ್ಮ ಬಾಲ್ಯದ ದಿನಗಳು ಆ ಒಂದು ನಾಯಿ ಜೊತೆನೆ ನಂದು ಬಹಳ ಕಳೀತು ಆ ನಾಯಿ ನನ್ನ ಎಷ್ಟು ಪ್ರೀತಿ ಮಾಡ್ತಿತಂದ್ರೆ ನಾನು ಕೂಡ ಅದಕ್ಕೆ ಅಷ್ಟು ಪ್ರೀತಿ ಮಾಡ್ತಿದ್ದೆ ಆಮೇಲೆ ಏನಾಗ್ತಿತ್ತು ಸುಮಾರು ಒಂದು ಆರು ತಿಂಗ್ಳಿಗೆ ಒಂದ್ಸಲ ಅದು ಮರಿ ಹಾಕ್ತಿತ್ತು ಮರಿ ಹಾಕಿದಾಗ ಐದು ಆರು ಮರಿಗಳನ್ನ ಆ ನಾಯಿ ಹಾಕ್ತಿತ್ತು ಆವಾಗ ಗಂಡು ನಾಯಿಗಳನ್ನ ಎಲ್ಲರೂ ತಗೊಂಡೋಗ್ಬಿಡ್ತಿದ್ದರು ಗಂಡು ನಾಯಿಗಳನ್ನ ತಗೊಂಡೋಗಿ ಮತ್ತು ಅಲ್ಲಿ ಉಳಿಯುವಂಥ ನಾಯಿಗಳು ಹೆಣ್ಣು ನಾಯಿಗಳು ಇರ್ತಿದ್ವು ಆ ಹೆಣ್ಣು ನಾಯಿಗಳ ಸಂತತಿ ಎಷ್ಟು ಆಗ್ಬಿಟ್ಟಿತ್ತು ಅಂಥೇಳಿದ್ರೆ ಸುಮಾರು ನಾನೂನು ಐದ್ನೆತ್ತ ಆರ್ನೆತ್ತ ಬರೂ ಟೈಮಿನ್ಯಾಗ ಹದಿನೇಳು ಹೆಣ್ಣು ನಾಯಿಗಳಾಗಿಬಿಟ್ಟಿದ್ದು ಆಮೇಲೆ ನಾನು ಅಕಸ್ಮಾತ್ ಶಾಲೆಗೆ ಹೊಂಟ್ರೆ ನನ್ನ ಹಿಂದೆ ಹದಿನೇಳು ಹೆಣ್ಣು ನಾಯಿ ಬೆನ್ನು ಹತ್ತಿದ್ವು ಅದು ಐದು ಒಂದು ವಿಚಿತ್ರ ಘಟನೆ ಆಮೇಲೆ ಏನಾಯಿತು ಅಲ್ಲಿಂದ ನಮ್ಮ ಅಪ್ಪಾಜಿ ಅಲ್ಲಿ ವರ್ಕ್ ಮಾಡ್ತಿದ್ದರು ಗೋರ್ಮೆಂಟ್ ಜಾಬ್ ಇತ್ತು ಆ ಒಂದು ಜಾಬನ್ನು ಏನಾಯ್ತು ಅವರಿಗೆ ಟ್ರಾನ್ಸ್ಫರ್ ಆಯಿತು ಆವಾಗ ಅಲ್ಲಿಂದ ನಾವು ಧಾರವಾಡ ಸಿಟಿಗೆ ಬರುವಂಥ ಒಂದು ಪ್ರಮಾದ ಬಂತು ನಾವೇನು ಮಾಡಿದ ಆವಾಗ ಅಂದ್ರೆ ಅಷ್ಟು ನಾಯಿಗಳನ್ನಂತು ತಗೊಂಡು ಬರ್ಲಿಕ್ಕಾಗೋದಿಲ್ಲ ಹೀಗಾಗಿ ನಾನು ಏನ್ಮಾಡಿದೆ ಆ ನಾಯಿಗಳೆಲ್ಲ ಅಲ್ಲೇ ಬಿಟ್ಟು ನಾವು ಧಾರವಾಡಕ್ಕೆ ಬಂದ್ಬಿಟ್ವಿ ಬಟ್ ನನಗೆ ರಾತ್ರಿ ಕನಸಿನ್ಯಾಗು ಸದಾ ನಾನು ಐದ್ನೆತ್ತ ಇದ್ದಾಗ ಆ ನಾಯಿಗಳು ನನ್ನ ಭಾಳ ಕಾಡ್ತಿದ್ವು ಯಾಕಪ್ಪ ಅಂಥೇಳಿದ್ರೆ ಅವ್ಕುರ್ ಮ್ಯಾಲ ಒಂದು ಆ ಸಣ್ಣ ವಯಸ್ನ್ಯಾಗ ಇಟ್ಟಿರುವಂಥ ಪ್ರೀತಿ ಭಾಳ ಅಗಾಧವಾಗಿತ್ತು ಒಂದ್ಸಲ ಏನಾಯ್ತು ನನಗೆ ವಾಪಸ್ಸು ನಮ್ಮ ಹಳ್ಳಿಗೆ ಹೋಗುವಂಥ ಒಂದು ಅವಕಾಶ ಸಿಕ್ತು ಆವಾಗ ನಾನು ಏನ್ಮಾಡಿದೆ ಒಂದು ಬಸ್ಸನ್ನು ಹಿಡ್ಕೊಂಡು ನಮ್ಮ ಊರಿಗೆ ಹೋದೆ ಊರಿಗೆ ಹೋದಾಗ ಆ ಒಂದು ಬಸ್ಸು ಆ ನಮ್ಮ ಮನೆ ಮುಂದೆ ಹಾದು ಹೋಗ್ತಿತ್ತು ಆ ಕಿಟ್ಕಿಯೊಳಗೆ ಕೂತಾಗ ಆ ಕರೆ ನಾಯಿ ನನ್ನನ್ನ ನೋಡಿ ಬಿಡ್ತು ನೋಡಿದ್ದಕ್ಕೆ ಅದಕ್ಕೆ ಎಷ್ಟು ಖುಷಿ ಆಯ್ತಂದ್ರೆ ನಾನು ಬಸ್ಸಿನ್ಯಾಗ್ ಕೂತ್ರು ಕೂಡ ಅದು ನನ್ನನ್ನ ನೋಡಿ ಬೆನ್ನು ಹತ್ತಿ ಬಸ್ಸ್ಟ್ಯಾಂಡ್ ಮಟ್ಟ ಬಂತು ಆವಾಗ ನನಗೆ ಅನ್ನಿಸಿತು ಮನುಷ್ಯ ನಿಜವಾದ ನೀಯತ್ತು ಐತಿಲ್ಲೊ ಗೊತ್ತಿಲ್ಲ ಆ ಪ್ರಾಣಿಗಳಿಗೆ ಆ ನಿಜವಾದ ಪ್ರೀತಿ ನೀಯತ್ತು ಐತಿ ಅಂಥೇಳಿ ಬರೀ ನನ್ನ ಕಿಟಕಿ ಒಳಗೆ ಒಂದು ಸಣ್ಣ ಕಂಡ್ಲಿ ನೋಡಿದಂಥ ಅದರಾಗು ವಯಸ್ಸಾಗಿರುವಂಥ ಒಂದು ನಾಯಿ ಆ ನನ್ನ ನೋಡಿ ಅದು ನನ್ನ ಮ್ಯಾಲ ಇಟ್ಟಿರೋಂಥ ಪ್ರೀತಿಯನ್ನ ತೋರ್ಸೋಕ್ಕೆ ಅಷ್ಟು ಬಡ ಆದ್ರೂ ಕೂಡ ಅದು ಓಡಿ ಬಂತು ಆವಾಗ ನಿಜವಾಗ್ಲೂ ನಾನು ಬಸ್ಸಿನ ಮೆಟಗಟ್ಟಿಯನ್ನ ಇಳಿಯಾಕ್ಕತ್ತಿದ್ದೆ ಆವಾಗ ನನ್ನ ಕಣ್ಣಾಗ ನೀರು ಇದ್ದು ಯಾಕಂದ್ರೆ ನಾವು ಅದಕ್ಕೆ ಹಾಕಿದ್ದು ಒಂದು ರೊಟ್ಟಿಯೋ ಒಂದು ಸ್ವಲ್ಪ ಅಣ್ಣನೊ ಹೌದಾ ಅದು ಏನೇ ಇರ್ಬೋದು ಆದ್ರೆ ಅದಿಟ್ರುವಂಥ ಪ್ರೀತಿ ಮುಂದೆ ಅದೇನೂ ಅಲ್ಲ ಅಂತ ಅನ್ನಿಸ್ತು ಅಲ್ಲಿ ಇಳಿದವ್ನ ನಾನು ಆವಾಗ ಒಂದು ಹತ್ತು ರೂಪಾಯ್ಗೆ ಒಂದು ಬ್ರೆಡ್ ಬಂಡಲ್ ಸಿಗ್ತಿದ್ವು ಆ ಬ್ರೆಡ್ ಬಂಡಲ್ನ ತಗೊಂಡು ಒಂದು ಪ್ಯಾಕೆಟ್ ಹಾಲನ್ನ ತಗೊಂಡು ಆ ಒಂದು ಮುದಕ್ಕೆ ಆಗಿರುವಂಥ ನಾಯಿಗೆ ನಾನು ಹಾಕಿದೆ ನನಗೂ ಕಣ್ಣಾಗ ನೀರಿತ್ತು ಆ ನಾಯಿಗೂ ಕಣ್ಣಾಗ ನೀರಿತ್ತು ಇದೊಂದು ನಾನು ನನ್ನ ಜೀವನದಾಗ ಮರಿಲಾರದ ಘಟನೆ ಆಮೇಲೆ ನನಗೆ ಅನ್ನಿಸ್ತು ಆಮೇಲೆ ಇಷ್ಟೆಲ್ಲ ಅಟ್ಯಾಚ್ಮೆಂಟ್ ಇದ್ದಾಗ ನಾನು ಯಾಕಾರ ಈ ಸಾಕು ಪ್ರಾಣಿಗಳನ್ನ ಸಾಕಲಿ ಅನ್ನೋ ಒಂದು ಒಂದು ಇದಕ್ಕೂ ಬಂದ್ಬಿಟ್ಟೆ ಯಾಕಂದ್ರೆ ನನಗೆ ನನಗೆ ಅಷ್ಟು ಅಟ್ಯಾಚ್ಮೆಂಟ್ ಅವ್ಕುರ್ ಮೇಲೆ ಆಗಿ ಬಿಡ್ತಿತ್ತು ಆಮೇಲೆ ಬೆಕ್ಕಿನ ವಿಷಯ ಬಂದಾದ ನಾವೊಂದು ಬೆಕ್ಕನ್ ಸಾಕಿದ್ದೆ ಅದು ಬೆಕ್ಕು ಕಳ್ಳ ಬೆಕ್ಕಿತ್ತು ಅದು ಅದ್ರ ಹೆಸ್ರು ಸಿದ್ದು ಅಂತ ಇಟ್ಟಿದ್ದೆ ಆ ಸಿದ್ದು ಬೆಕ್ಕು ಅದಕ್ಕೆ ದಿವಸ ಈ ಕೋಳಿ ಕಾಲು ಬೇಕು ಅದಕ್ಕೆ ಅದಕ್ಕೆ ಕುದಿಸಿ ಅರ್ಶಿನ ಪುಡ್ಯಾಗ ಹಾಕಿ ಅದ್ರ ಮುಂದೆ ಇಟ್ಟಾಗ ಅಷ್ಟೇ ತಿನ್ನೋದು ಒಂದು ಸಲ ಏನಾಯ್ತು ಅದ್ರ ಬಾಯಿ ಮೇಲಿಂದ ಒಂದು ಇಲಿ ಮರಿ ಹಾದು ಹೋದರು ಅದು ತಿಂದ್ರಿಕಿಲ್ಲ ಹೊಳ್ಳಿ ನೋಡ್ರಿಕಿಲ್ಲ ಅದು ಅಂಥ ಆಲಸಿ ಬೆಕ್ಕು ನನ್ನ ಬೆಕ್ಕಿನ ಮರಿ ಆಗಿತ್ತು ಬಟ್ ನಾನು ನ ಕರಿಯಮ್ಮ ಅಂಥೇಳಿ ನಾನು ಏನು ನಾಯಿ ಸಾಕಿದೆನಲ್ಲ ಅದಕ್ಕೆ ಕಂಪೇರ್ ಮಾಡಿದಾಗ ನನಗೆ ಅಷ್ಟೇ ಎಂಜೋಯ್ಮೆಂಟ್ ಈ ಸಿದ್ದು ಅನ್ನು ಬೆಕ್ಕು ಕೊಟ್ರೂ ಕೂಡ ಅದರ ನೆನಪುಗಳು ಒಂದು ಅದ್ರದ್ದು ಏನು ಮುಖ ಈವತ್ತು ನನಗೆ ನಲವತ್ತೊಂದು ವರ್ಷ ಆದ್ರೂ ಕೂಡ ಆ ನನ್ನ ಕಣ್ಣೊಳಗೆ ಐತಿ ಅಂಥೇಳಿದ್ರೆ ಅದು ನಮಗೆ ಪ್ರಾಣಿ ಮ್ಯಾಲ ಇರುವಂಥ ಪ್ರೀತಿ ಆ ಪ್ರಾಣಿಗೆ ನನ್ನ ಮೇಲಿರುವಂಥ ಪ್ರೀತಿ ಇನ್ನೂ ಜೀವಂತ ಅದ ಆಮೇಲೆ ನನಗೆ ಫ್ರೆಂಡ್ಸ್ ಅಂಥೇಳಿ ನಾನು ಜನ್ರ ಜೊತೆ ಕಂಪೇರ್ ಮಾಡಿದಾಗ ನಾನು ಹೆಚ್ಚಾನ್ ಹೆಚ್ಚು ನಾನು ನಂಬೋದೆ ಪ್ರಾಣಿಗಳನ್ನ ಯಾಕಂದ್ರೆ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಅದು ನನ್ನ ಹಿಂದೆ ಬರ್ತಿತ್ತು ಹೌದಾ ನನ್ನ ಪ್ರೊಟೆಕ್ಟ್ ಮಾಡ್ತಿತ್ತು ಅದು ನನ್ನನ್ನು ಏನೆಂದ್ರೆ ನಂಗೆ ಯಾವುದೇ ಒಂದು ಯಾರೋ ಬಂದು ನನ್ನ ಮುಟ್ಟಬಾರ್ದು ಅಷ್ಟು ನನ್ನನ್ನು ಸಂರಕ್ಷಣೆ ಮಾಡ್ತಿತ್ತು ಅದು ಬಟ್ ಅದೇ ಈವತ್ತಿನ ಜಗತ್ತಿನ್ಯಾಗ ನಾವು ಯಾವುದೋ ಒಬ್ಬ ಮನ್ಷನ ಜೊತೆ ನಾವು ಕಂಪೇರ್ ಮಾಡಿದಾಗ ಆ ಒಂದು ಪ್ರಾಣಿ ಮತ್ತು ಆ ಒಂದು ಜೀವಿಗಳು ಎಲ್ಲ ಒಂದು ಜೀವಿಗಿಂತ ಶ್ರೇಷ್ಠ ಅನ್ನಿಸ್ತವೆ ಹೀಗಾಗಿ ನಂಗೆ ಆವಾಗಿಂದ ಈವಾಗಿನ ಮಟ್ಟ ನಾನು ಯಾವುದೇ ಒಂದು ಪ್ರಾಣಿಗೆ ಕಲ್ಲು ಹೊಡೆಯೊದಾಯ್ತು ಆಮೇಲೆ ಯಾವ್ದೇ ಒಂದು ಇದಕ್ಕೆ ಯಾವ ತ್ರಾಸು ಕೊಡೋದಾಯ್ತು ನಾನು ಮಾಡೋಂಗಿಲ್ಲ ನನ್ನ ಕಡೆ ಏನೋ ಅಕಸ್ಮಾತ್ ಸಾದ್ ಇತ್ತಂದ್ರೆ ಅದಕ್ಕೆ ಊಟ ಹಾಕ್ತೀನಿ ಹೌದಾ ಅದಕ್ಕೆ ಪ್ರೀತಿ ಮಾಡ್ತೀನಿ ಅದಕ್ಕೇನಾದ್ರು ನೋವಾಗಿತ್ತು ಅಂಥೇಳಿದ್ರೆ ಅದಕ್ಕೆ ನಾನು ಆರೈಕೆ ಮಾಡುವಂಥ ವ್ಯವಸ್ಥೆಗಳನ್ನ ಮಾಡ್ತೀನಿ ಹೊರತು ನಾನು ಅದಕ್ಕೆ ಯಾವತ್ತೂ ಕಷ್ಟ ಕೊಡಬೇಕು ಅಂತ ಅನ್ನೋಂಗಿಲ್ಲ ಆಮೇಲೆ ಇನ್ನೂ ಒಂದು ಏನಂತ ಹೇಳಿದ್ರೆ ಈವಾಗ ಸದ್ಯ ನಾವೇನು ಧಾರ್ವಾಡದಲ್ಲಿ ಬಂದೆವಲ್ಲ ಧಾರ್ವಾಡದಲ್ಲಿ ಏನಾಗಿದೆ ಸಾಕುಪ್ರಾಣಿಗಳನ್ನ ಅವರು ಕಂಪೊಂಡ್ ಒಳಗೆ ಇಟ್ಟು ಚೆನ್ನಾಗಿ ಸಾಕ್ತಾರೆ ಬಟ್ ಕೆಲವೊಂದು ಬೀದಿ ನಾಯಿಗಳ ಪರಿಸ್ಥಿತಿಯೂ ಐತಲ್ಲ ಈವತ್ತು ಬಹಳ ಗಂಭೀರ ಅದ ಅವ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತೈತಿ ಅವ್ಕೆ ಸರಿಯಾದ ಊಟ ಸಿಗ್ತಾಯಿಲ್ಲ ಸರಿಯಾದ ಇಂಜಕ್ಷನ್ಗಳು ಸಿಗ್ತಾಯಿಲ್ಲ ಹೌದಾ ಸರಕಾರ ಈ ನಿಟ್ನ್ಯಾಗ ಐತಲ್ಲ ಮನುಷ್ಯರಿಗೆ ಹೆಂಗೆ ಅದು ಪ್ರತಿ ತಿಂಗ್ಳು ರೇಷನ್ ಅಂತ ಕೊಡ್ತೀರಲ್ಲ ಹಂಗೆ ಆ ಬೀದಿ ನಾಯಿಗಳಿಗೂ ಐತಲ್ಲ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಈ ಒಂದು ಬದುಕ್ನಾಗ ಈ ಒಂದು ಸಮಾಜದಾಗ ಅವು ನಮ್ಮ ಜೊತೆ ಬದುಕೋಕೆ ಬಂದಾವ ಅಂಥೇಳಿದ್ರೆ ಸಂಪೂರ್ಣವಾದ ಹಕ್ಕು ಅವಕ್ಕು ಐತಿ ಅನ್ನೋದು ನನ್ನ ಒಂದು ವಾದ ಈಗ ಅಕಸ್ಮಾತ್ ಒಂದು ಹಸಿದು ನಾಯಿ ನಾವು ಅದಕ್ಕೆ ಸರಿಯಾದ ಊಟ ಕೊಟ್ಟಿಲ್ಲ ಅಂಥೇಳ್ದ್ರೆ ಅದು ಯಾರ್ನೂ ಕಡಿಯೋಕೆ ಹೋಗುತ್ತೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲ ಸರಿಯಾದ ಇಂಜಕ್ಷನ್ ಇಲ್ಲ ಅಂಥೇಳಿದ್ರೆ ಅದಕ್ಕೆ ಹುಚ್ಚು ಹಿಡಿತೈತಿ ಹೌದಾ ಆ ಒಂದು ಹುಚ್ಚು ಐತಲ್ಲ ಏನಾಗುತ್ತೆ ಸಮಾಜದ ಮೇಲೆ ಅದು ಯಾರನ್ನೋ ಕಡಿದಾಗ ಕಚ್ದಾಗ ಐತಲ್ಲ ಅವ್ರಿಗೂ ಆ ರೆಬಿಸ್ ಬರುವಂಥ ಚಾನ್ಸ್ ಇರ್ತೈತಿ ಆ ಚಾನ್ಸ್ ಎದಕ್ಕೆ ಆಕ್ಕೇತಿ ಅನ್ನೋದಕ್ಕೆ ಕಾರಣ ಏನು ಅಂತ ಹೇಳಿದ್ರ ನಮ್ಮ ದಿವ್ಯ ನಿರ್ಲಕ್ಷ್ಯ ಆ ಪ್ರಾಣಿಗಳ ಮೇಲಿರುವಂಥ ದಿವ್ಯ ನಿರ್ಲಕ್ಷ್ಯ ಹೌದಾ ಏನೋ ಒಂದು ಮುನ್ನೂರು ನಾಲ್ಕು ನೂರು ರೂಪಾಯಿ ರೇಬಿಸ್ ಇಂಜಕ್ಷನ್ ನಾವು ಅಕಸ್ಮಾತ್ ಆ ಎಲ್ಲ ಬೀದಿ ನಾಯಿಗಳಿಗೆ ಮಾಡಿದ್ದು ಆಗಿತ್ತಂದ್ರೆ ಹೌದಾ ಯಾಕೆ ಇನ್ನೊಬ್ಬ ಮನುಷ್ಯ ಆ ಒಂದು ರೋಗದಿಂದ ಸಾಯ್ತಿದ್ದ ಇನ್ನೊಂದು ಪ್ರಾಣಿಗಳು ಯಾಕೆ ಸಾಯ್ತಿದ್ರು ಇದ್ರ ಬಗ್ಗೆ ಸರ್ಕಾರ ವಿಚಾರ ಮಾಡಬೇಕು ಹೌದಾ ಯಾಕೆ ನಾವು ಕೇಳ್ತೀವಿ ಎಷ್ಟೋ ಸಲ ಏ ಭಾಳಷ್ಟು ಜನಕ್ಕೆ ಮಾಡಿ ಬಿಟ್ಟಿದೆರ್ನೋ ರೆಬಿಸ್ ಅಂಥೇಳಿ ಮಾಡ್ದಾಗ್ಲೂ ಕೂಡ ಈವತ್ತು ಸರಕಾರಿ ಹಾಸ್ಪಿಟ್ಲ್ನ್ಯಾಗ ನೋಡ್ಬೋದು ನೀವು ನೂರ ನೂರ ಐವತ್ತು ಪ್ರಕರಣಗಳು ನಮ್ಮ ಧಾರವಾಡದಾಗ ನಮ್ಮ ಧಾರವಾಡ ಸಿಟಿ ಒಂದು ಹೊಸ್ಪಿಟ್ಲಲ್ಲೆ ನಡಿತಾವ ಹೌದಾ ಯಾಕಂತ ಹೇಳಿದ್ರೆ ಪಾಪ ಪ್ರಾಣಿಗಳು ನಮ್ಗೆ ವೋಟ್ ಹಾಕುವುದಿಲ್ಲ ಅನ್ನೋ ಒಂದು ಉದ್ದೇಶ ಇರ್ಬೋದು ನಮ್ಮ ರಾಜಕೀಯ ವ್ಯವಸ್ಥೆ ಒಳಗೆ ಹೌದಾ ಬಟ್ ಪ್ರಾಣಿಗಳು ನಮ್ಮ ಜೊತೆ ಬದುಕುವಂಥ ಒಂದು ಜೀವಿಗಳು ಅನ್ನೋ ಒಂದು ಮರ್ಯಾದೆಯನ್ನು ಆಮೇಲೆ ಗೌರವವನ್ನು ನಾವು ಕೊಡೋಣ ಹೌದಾ ಮುಂದಿನ ದಿನದಲ್ಲಿ ಐತಲ್ಲ ಈ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡುವ